ಬೇರೆ ನಗರಗಳಲ್ಲಿ ವಿದ್ಯಾರ್ಥಿಗಳು ಶಾಲೆಗಳಿಗೆ ಮತ್ತು ಐ ಸ್ಕೂಲ್ಗಳಿಗೆ ಹೇಗೆ ಹೋಗುತ್ತಾರೆ ವಿದ್ಯಾರ್ಥಿಗಳು ಶಾಲೆಗಳಿಗೆ ಮತ್ತು ಐ ಸ್ಕೂಲ್ಗಳಿಗೆ ಪ್ರತಿನಿತ್ಯ ಬಸ್ಗಳಲ್ಲಿ ಪ್ರಯಣ ಮಾಡುತ್ತಾರೆ ಪ್ರಯಣ ಮಾಡುವ ಮಕ್ಕಳಿಗೆ ಕೆಲವೊಮ್ಮೆ ಕಷ್ಟಗಳು ಎದುರಿಸಬೇಕಾಗುತ್ತದೆ ಪ್ರತಿನಿತ್ಯ ಬಸ್ಗಳು ಇರುತ್ತವೆ ಹಾಗಾದರೆ ಕೆಲವೊಂದು ಸಲ ಬಸ್ ಸಮಯಕ್ಕೆ ಸರಿಯಾಗಿ ಬರಲ್ಲ ಅಂಥ ಕಾರಣ ಶಾಲೆಗಳಿಗೆ ತಡವಾಗಿ ತಲುಪುತ್ತಾರೆ ತಡವಾಗಿ ತಲುಪಿದ್ದರೆ ಶಿಕ್ಷಕರಿಂದ ಬಯ ಬಯ್ಸ್ಕೊಳ್ಳುತ್ತಾರೆ ಅತ್ಯುನ್ನತ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣ ಪಡೆಯುವುದು ಅಷ್ಟು ಕಷ್ಟವೇ ಇರುವ ಸವಾಲುಗಳು ಯಾವು ಹಾಗೂ ಅತ್ಯುನ್ನತ ಗುಣಮಟ್ಟದ ಶಿಕ್ಷಣ ಪಡೆಯಲು ಎಲ್ಲರಲ್ಲೂ ಸಾಧ್ಯವಿಲ್ಲ ಏಕೆಂದರೆ ಕೆಲವರ ಮನೆಯಲ್ಲಿ ವಾರ್ಷಿಕ ಆದಾಯ ತುಂಬ ಕಡಿಮೆ ಇರುತ್ತದೆ ಅದಕ್ಕೋಸ್ಕರ ಕೆಲವರು ತುಂಬ ಬಡವ ಕುಟುಂಬದವರು ಇರುತ್ತಾರೆ ಆದರೂ ತಮ್ಮ ಶಕ್ತ್ಯಾನುಸಾರ ಶಿಕ್ಷಣ ಪಡೆಯುತ್ತಾರೆ